ಈ ಇತ್ತೀಚೆಗೆ ತುಂಬ ಕನ್ನಡದ ಭಾಷೆ ಮೇಲೆ ಬೇರೆ ಭಾಷೆ ಮತ್ತು ಇತರ ಸಂಸ್ಕೃತಿಗಳು ಪ್ರಭಾವ ಬೀರ್ತಾಯಿದೆ ಅಂತ ಅನ್ನಿಸ್ತದೆ ಮೊದಲೆಲ್ಲ ಅಂದರೆ ತುಂಬ ಕನ್ನಡದ ಪ್ರಯೋಗ ಕನ್ನಡ ಆಡು ಭಾಷೆ ಪಠ್ಯ ಪುಸ್ತಕ ಕನ್ನಡದಲ್ಲೇ ಕಲ್ಸೋದು ಕನ್ನಡದಲ್ಲೇ ಶಾಲೆಗಳು ಕನ್ನಡದಲ್ಲೇ ಇದ್ದದ್ದು ಆದರೆ ಇತ್ತೀಚಿಗೆ ಹೇಗಾಗಿದೆ ಅಂದರೆ ಕನ್ನಡ ಮಾಧ್ಯಮದ ಶಾಲೆಗಳನ್ನು ನೋಡಲಿಕ್ಕೆ ನಮಗೆ ಸಿಗುವುದಿಲ್ಲ ಎಷ್ಟು ಕಷ್ಟ ಆಗಿದೆ ಅಂತ ಅಂದರೆ ಎಷ್ಟೋ ಮಕ್ಕಳಿಗೆ ನಾವು ಸರಳವಾದ ಕನ್ನಡ ಮಾತಾಡಿದರೂ ಅವರಿಗೆ ಒಮ್ಮೊಮ್ಮೆ ಅರ್ಥ ಆಗದ ಪರಿಸ್ಥಿತಿಯಿದೆ ಈಗ ಹೇಗಾಗಿದೆ ಅಂದರೆ ಏನೋ ಒಂದು ಶಾಲೆಯಲ್ಲಿ ನಮಗೆ ಕಾಟಾಚಾರಕ್ಕೆ ಇಟ್ಟಿದ್ದಾರಲ್ಲ ಅಂತ ಹೇಳಿ ಕಲಿಯುವ ಹಾಗೆ ಆಗಿದೆ ಅದು ಸಿ ಬಿ ಎಸ್ ಇ ಶಾಲೆಯಲ್ಲಾದರೆ ಕನ್ನಡ ಒಂದು ಸಬ್ಜೆಕ್ಟೇ ಇಲ್ಲ ಆ್ಯಕ್ಚುಲಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯದವ್ರದ್ದು ಇನ್ಪ್ಲುಯೆನ್ಸ್ ಪ್ರಭಾವ ಹೇಗಿದೆ ಅಂದರೆ ನಮ್ಮದು ರಾಜ್ಯದ ಅಕ್ಕಪಕ್ಕದ ರಾಜ್ಯ ಅಂದರೆ ತೆಲಂಗಾಣ ಇರ್ಬೋದು ಇಲ್ಲ ಕೇರಳ ಇರ್ಬೋದು ಇಲ್ಲ ಚೆನ್ನೈ ಇರ್ಬೋದು ಮಹಾರಾಷ್ಟ್ರ ಇರ್ಬೋದು ಇಲ್ಲ ಗೋವಾ ಇರ್ಬೋದು ಈ ಯಾವುದೇ ನಮ್ಮ ಹತ್ತಿರದ ಪ್ರದೇಶಗಳಿಗೆ ಅಲ್ಲಿನ ಹತ್ತಿರದ ಜಿಲ್ಲೆಗಳಿಗೆ ಆ ಭಾಷೆ ಅವರ ಕನ್ನಡದ ಮೇಲೆ ಪ್ರಭಾವ ಬೀರ್ತದೆ ಹೇಗೆ ಅಂದರೆ ಮಹಾರಾಷ್ಟ್ರ ಹತ್ತಿರ ಇರೋ ಜಿಲ್ಲೆಗಳಲ್ಲಿ ಮರಾಠಿಯ ಸ್ವಲ್ಪ ಪದಗಳನ್ನು ಕನ್ನಡದ ಬದಲು ಉಪಯೋಗಿಸಲಾಗುತ್ತೆ ಮತ್ತು ಇದ್ದರು ಗೋವಾ ಹತ್ತಿರ ಇದ್ದರೆ ಕೊಂಕಣಿಯ ವರ್ಡ್ಸ್ ಎಲ್ಲ ಬರ್ತದೆ ಹಾಗೆಯೇ ನಮ್ಮ ತೆಲುಗು ತಮಿಳ್ ಮಲಿಯಾಳಂ ಕಾಸರಗೋಡ್ ಹಾಗೆಲ್ಲ ಒಂದೊಂದು ಊರಲ್ಲಿ ಅವರದ್ದು ಅವರವರ ಪಕ್ಕಪಕ್ಕ ಏನು ರಾಜ್ಯಗಳಿವೆ ಆ ರಾಜ್ಯದ ಭಾಷೆಗಳು ಅಲ್ಲಿಯ ಸಂಸ್ಕೃತಿಗಳು ಪಾಲಿಸ್ತಾ ಪಾಲಿಸ್ತಾ ಅದು ನಮ್ಮ ಸಂಸ್ಕೃತಿಯೊಟ್ಟಿಗೆ ಹೇಗೆ ಒಂದಾಗಿದೆ ಅಂತ ಹೇಳಿ ಯಾರಿಗೂ ಗೊತ್ತಾಗದೇನೆ ಬದಲಾಗ್ತಾ ಹೋಗ್ತಾಯಿದೆ ಈಗ ಬೇರೆ ಭಾಷೆಗಳಲ್ಲಿ ಆಂಗ್ಲಭಾಷೆಯು ಒಂದು ಭಾಷೆ ಅಂತ ಹೇಳಿದರೆ ಆಂಗ್ಲಭಾಷೆ ತುಂಬನೇ ತುಂಬ ಈಗ ಕನ್ನಡ ಮಾಧ್ಯಮದವರಿಗೆ ಕಷ್ಟ ಆಗ್ತಾಯಿದೆ ಯಾಕೆಂದರೆ ಎಲ್ಲಿ ನೋಡಿದರು ಇದ್ದ ಎಲ್ಲ ಕನ್ನಡ ಮೀಡ್ ಮಾಧ್ಯಮಗಳನ್ನು ಆಂಗ್ಲಭಾಷೆಯಾಗಿ ಕ ಪರಿವರ್ತಿಸ್ತಾಯಿದ್ದಾರೆ ಯಾಕೆಂದರೆ ಯಾರು ಕನ್ನಡ ಮಾಧ್ಯಮದ ಶಾಲೆಗೆ ಬರಲಿಕ್ಕೆ ಇಚ್ಛಿಸುವುದಿಲ್ಲ ಹಾಗೆ ಕನ್ನಡ ಬರ್ಬರ್ತಾ ತುಂಬ ಕಮ್ಮಿ ಕಮ್ಮಿ ಆಗ್ತಾ ಹೋಗ್ತಾಯಿದೆ ನಾನು ಕೇಳಿದ ಮಟ್ಟಿಗೆ ನಾನು ಪ್ರವಾಸದ ಹೋದಾಗ ಅಥವಾ ಒಂದು ಅಥವಾ ಈ ಬೇರೆ ಬೇರೆ ನನ್ನ ಗೆಳಯ ಗೆಳತಿಯರೊಟ್ಟಿಗೆ ಎಲ್ಲ ಮಾತಡುವಾಗ ನಾನು ನೋಡಿದ ಒಂದು ವಿಷಯ ಅಂದ್ರೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥದ ಹಾಗೆ ಮಾತಾಡ್ತಾರೆ ಅಂದರೆ ಪದದ ಅರ್ಥ ಒಂದೇ ಆದರೆ ಅದರದ್ದು ಹೇಳುವ ಅಕ್ಷ ಪದ ಬೇರೆ ಈಗ ನಾವು ಬೇಗನೇ ಬನ್ನಿ ಅಂತ ಹೇಳಲಿಕ್ಕೆ ಅವರು ಜಲ್ದಿ ಬಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ಬಿರ್ರನೆ ಬಾ ಅಂತ ಹೇಳಿ ಸೊ ಇದು ಹೇಗೆ ಆಗ್ತದೆ ಅಂತ ಅಂದರೆ ರಾಮ ರಾಜ್ಯದಲ್ಲೇ ಇದ್ದು ಒಂದೇ ರಾಜ್ಯದವರಾಗಿ ಸಹ ನಮಗೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಾಗ ಇದು ಯಾವುದೋ ಬೇರೇನೇ ಭಾಷೆ ಕೇಳಿದ ಹಾಗೆ ನಮಗೆ ಅನ್ನಿಸ್ತದೆ ಹಾಗೆಯೇ ನನಗೆ ಅನಿಸ್ತದೆ ಆದಷ್ಟು ಶಾಲೆಗಳಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಇದರಲ್ಲಾಗ್ಲಿ ಕನ್ನಡಕ್ಕೆ ಒಂದು ಚಿಕ್ಕ ಆದ್ಯತೆ ಕೊಟ್ಟು ನಮ್ಮ ಸಂಸ್ಕೃತಿ ನಮ್ಮ ಭಾಷೆನ ತೊ ಒಂದು ಸ್ವಲ್ಪ ಆದರೂ ಉಳಿಸಲಿಕ್ಕೆ ಪ್ರಯತ್ನ ಪಡಬೇಕು ಎಲ್ಲರೂ ಅಂತ